ಹಲೋ ಹಲೋ ಮ್ಯಾಮ್ ನಮಸ್ತೆ ಮ್ಯಾಮ್ ಮ್ಯಾಮ್ ಇದು ನರ್ಸಿಂಗ್ ಹೋಮ್ ಅಲ್ಲವಾ ಪ್ರಶಾಂತಿ ನರ್ಸಿಂಗ್ ಓಮ್ ಅಲ್ಲವಾ ಮ್ಯಾಮ್ ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ ಸೊ ಅದಕ್ಕೋಸ್ಕರ ಕಾಲ್ ಮಾಡಿದೆ ಮ್ಯಾಮ್ ಎಷ್ಟೊತ್ತಿಗೆ ಫ್ರೀ ಇರ್ತೀರ ಮ್ಯಾಮ್ ಮ್ಯಾಮ್ ನಾನು ಬಂದುಬಿಟ್ಟು ಹೊಟ್ಟೆ ಪೇನ್ ಆಗ್ತಿದೆ ಮ್ಯಾಮ್ ಅದು ನಾನು ಬಂದುಬಿಟ್ಟು ಮೆಡಿಕಲಲ್ಲಿ ಮೊನ್ನೆ ಒಂದು ಟ್ಯಾಬ್ಲೆಟ್ ಇತ್ತು ಸೊ ಅದಕ್ಕೆ ಪೇಯ್ನ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಅದನ್ನ ಒನ್ ಡೇ ಟೂ ತ್ರೀ ಡೇಸ್ ನುಂಗಿದ್ದೀನಿ ಸೊ ಅದರಿಂದ ನನ್ಗೆ ಏನೂ ಇದಾಗ್ತಿಲ್ಲ ಮ್ಯಾಮ್ ಪೇಯ್ನ್ ಹೋಗ್ತಿಲ್ಲ ತುಂಬ ಮತ್ತೆ ಪೇಯ್ನ್ ಆಗ್ತಿದೆ ಸೊ ಅದಕ್ಕೋಸ್ಕರ ನನ್ನ ಸಿಸ್ಟರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀರ ಅಂತ ಸೊ ಅದಕ್ಕೆ ನಾನು ನಿಮ್ಮ ನಂಬರ್ ತೊಗೊಂಡು ಕಾಲ್ ಮಾಡಿದ್ದೆ ಮತ್ತು ಇವ್ರಿಗೆ ಕಾಲ್ ಮಾಡಿದ್ದೆ ಮ್ಯಾಮ್ ನಿಮ್ಮ ಫೌಂಡರಿಗೆ ಕಾಲ್ ಮಾಡಿದ್ದೆ ಅವ್ರು ಬಂದ್ಬಿಟ್ಟು ನಮ್ಮ ಮ್ಯಾಮ್ ಬಂದುಬಿಟ್ಟು ಟೂ ಓ ಕ್ಲಾಕ್ ತನಕ ಮಾತಾಡ್ತಾರೆ ಟೂ ಓ ಕ್ಲಾಕಿಂದ ಇರ್ತಾರೆ ಅಂತ ಅಂದರು ಸೊ ಅದಕ್ಕೆ ನೀವು ಚೆನ್ನಾಗಿ ಟ್ರೀಟ್ ಮಾಡ್ತೀರ ಅಂದಿದ್ದಕ್ಕೆ ನಿಮಗೆ ಕಾಲ್ ಮಾಡಿದೆ ಮ್ಯಾಮ್ ಎಷ್ಟೊತ್ತಿಗೆ ಫ್ರೀ ಇರ್ತೀರಾ ಮ್ಯಾಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಹೇಳಿ ಇನ್ನೊಂದು ಸಲ ಓಕೇ ಓಕೇ ಹೌದಾ ಮ್ಯಾಮ್ ಏ ಸ್ಕ್ಯಾನಿಂಗ್ ಏನಾದರು ಮಾಡಿಸ್ಬೇಕಾ ಯಾಕಂದ್ರೆ ನನಗೆ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿಸೋಕ್ಕೆ ಸೊ ಅದಕ್ಕೆ ನಾನು ಸ್ಕ್ಯಾನಿಂಗ್ ಮಾಡಿಸಿಲ್ಲ ಸೊ ಇವಾಗಲೂ ಏನಾದರು ಸ್ಕ್ಯಾನಿಂಗ್ ಗೀನಿಂಗ್ ಏನಾದರು ನೀಡ್ ಇದ್ದರೆ ಇವಾಗಲೆ ಹೇಳಿಬಿಡಿ ನಮ್ದು ಅಲ್ಲಿ ಫ್ರೀ ಚಕಪ್ ಮಾಡ್ತಾರೆ ನಾನು ಇನ್ನೊಂದು ಹಾಸ್ಪಿಟಲ್ ತೋರಿಸಿದ್ನಲ ಅಲ್ಲಿ ಫ್ರೀ ಸ್ಕ್ಯಾನಿಂಗ್ ಮಾಡ್ತಾರೆ ಅಲ್ಲಿ ಹೋಗಿಬಿಟ್ಟು ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ನಿಮ್ಮ ಹತ್ರ ರಿಪೋರ್ಟ್ ತೊಗೊಂಡ್ಬರ್ತೀನಿ ಮತ್ತು ಏನಾದರೂ ಹೆಲ್ತ್ ಇಶ್ಯೂಸ್ ಆದ್ರೆ ಸೊ ಮತ್ತೆ ಏನಾದರು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಟೈಫಯ್ಡ್ ಏನಾದರು ಆಗಿರುತ್ತಲ್ವಾ ಸೊ ಆ ಥರ ಏನಾದರು ಆದರೆ ಅಂತ ಭಯ ಅಷ್ಟೇ ಮ್ಯಾಮ್ ಓಕೆ ಮ್ಯಾಮ್ ಶ್ಯೂರ್ ನಾನು ಬಂದು ನಿಮಗೆ ಕಾಲ್ ಮಾಡ್ತೀನಿ ಓಕೆನಾ ತ್ಯಾಂಕ್ ಯು ಮ್ಯಾಮ್